ನಮ್ಮ ಊರಿನಲ್ಲಿ ಸಾಧಾರಣವಾಗಿ ಈ ಧಾರ್ಮಿಕ ಕಾರ್ಯಕ್ರಮ ಇರಬಹುದು ಅಥವಾ ಮದುವೆ ಮುಂಜಿ ಇರಬಹುದು ಅಥವಾ ಯಾವುದೇ ರೀತಿಯ ಶುಭ ಸಮಾರಂಭ ಇರಬಹುದು ಇಂತಹ ಇದರಲ್ಲಿ ಹೆಚ್ಚಿನ ಸಿಹಿತಿಂಡಿಗಳನ್ನು ನಾವು ಬಳಸ್ತೇವೆ ಹೆಚ್ಚಾಗಿ ಈ ಮದುವೆ ಸಮಾರಂಭಗಳಲ್ಲಿ ಹೇಗೆ ಹೇಳಿದರೆ ಪಾಯಸ ಇರಬಹುದು ಅಥವಾ ಈ ಸ್ವೀಟ್ಸ್ ಇರಬಹುದು ಈ ಸ್ವೀಟ್ಸ್ಗಳಲ್ಲಿ ಹೆಚ್ಚಾಗಿ ಲಾಡು ಇರಬಹುದು ಹಲ್ವಾ ಇರಬಹುದು ಅಥವಾ ರವೆ ಲಾಡು ಇರಬಹುದು ಬೂಂದಿ ಲಾಡು ಇರಬಹುದು ಇಂತಹ ಅನೇಕ ಸಿಹಿತಿಂಡಿಗಳನ್ನು ಬಳಸ್ತೇವೆ ಅದಲ್ಲದೆ ಮೈಸೂರು ಪಾಕನ್ನು ಕೂಡ ನಾವು ಈ ಸಂ ಸಂದರ್ಭದಲ್ಲಿ ಬಳಸ್ತೇವೆ ಹೆಚ್ಚಾಗಿ ಮದುವೆಗಳಲ್ಲಿ ಈ ಪಾಯಸಗಳಲ್ಲಿ ನಾವು ನೋಡುವುದಾದ್ರೆ ಈ ಗೋಧಿ ಪಾಯಸ ಇರಬಹುದು ಹಾಲು ಪಾಯಸ ಇರಬಹುದು ಅಥವಾ ಕಡಲೆಬೇಳೆ ಪಾಯಸ ಇರಬಹುದು ಇನ್ನು ಕೆಲವು ಕಡೆಗಳಲ್ಲಿ ಈ ಅಪ್ಪಿ ಪಾಯಸ ಅಂತ ಹೇಳಿ ಮಾಡ್ತಾರೆ ಅದಂತೂ ತುಂಬಾನೆ ಚೆನ್ನಾಗಿರತ್ತೆ ಹೆಚ್ಚಿನವರದನ್ನು ಎರಡೆರಡು ಬಾರಿ ಕೇಳಿ ಹಾಕಿಸ್ಕೊಳ್ತಾರೆ ಅದಲ್ಲದೆ ಈ ಅಂಗಡಿಗಳಲ್ಲಿ ಕೆಲವು ರೀತಿಯ ನಮಗೆ ಸಿಹಿತಿಂಡಿಗಳು ಸಿಗ್ತದೆ ಅದರಲ್ಲಿ ತುಂಬ ಫೇಮಸ್ ಅಂತ ಹೇಳಿದರೆ ಈ ಮೈಸೂರು ಪಾಕು ಹೇಳುವಂಥದ್ದು ಈ ಮೈಸೂರು ಪಾಕು ಹೇಳುವಂಥದ್ದು ಹಲವು ರೀತಿಯಲ್ಲಿ ಇರ್ತದೆ ಅದು ಯಾಕೆ ಹೇಳಿದರೆ ಈ ತುಂಬ ಶುದ್ಧ ತುಪ್ಪದಿಂದ ಮಾಡಿದಂತಹ ಕೆಲವು ಮೈಸೂರು ಪಾಕು ಇರ್ತದೆ ಅಥವಾ ಈ ವನಸ್ಪತಿಗಳಿಂದ ತಯಾರಿಸಿದಂತಹ ಮೈಸೂರು ಪಾಕುಗಳೂ ಇರ್ತವೆ ಅದರಲ್ಲಿ ತುಂಬ ಹೆಚ್ಚಾಗಿ ಡಿಮ್ಯಾಂಡ್ ಇರುವಂಥದ್ದು ಈ ಶುದ್ಧ ತುಪ್ಪದಿಂದ ಮಾಡಿದಂತಹ ಮೈಸೂರು ಪಾಕು ಇರಬಹುದು ಇದಕ್ಕೆ ತುಂಬ ಬೇಡಿಕೆ ಇರ್ತದೆ ಜನರು ಅದನ್ನು ಎಷ್ಟು ಹಣ ಬೇಕಾದರೂ ಕೊಟ್ಟು ಖರೀದಿಸುವಂತಹ ಪ್ರವೃತ್ತಿ ಇರ್ತದೆ ಅದಲ್ಲದೆ ಈ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಹಾಗೆ ಅನೇಕ ರೀತಿಯ ಸಿಹಿತಿಂಡಿಗಳನ್ನು ಮಾಡ್ತಾರೆ ಇಲ್ಲಿ ಹೆಚ್ಚಾಗಿ ಈ ಲಾಡನ್ನು ಮಾಡ್ತಾರೆ ಇದನ್ನು ಪ್ರಸಾದ ರೂಪವಾಗಿಯೂ ಸಮೇತ ವಿತರಣೆ ಮಾಡ್ತಾರೆ ಅದಲ್ಲದೆ ಕೆಲವು ಪಂಚಕಜ್ಜಾಯ ಇಂತಹ ಕೆಲವು ಸಿಹಿತಿಂಡಿಗಳನ್ನು ಸಹ ಮಾಡ್ತಾರೆ ಇನ್ನು ಕೆಲವು ಈ ಸೀಸನಲ್ ಫುಡ್ ಇರ್ತದೆ ಅದು ಹೇಗೆ ಹೇಳಿದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಈ ನಿಮಗೆ ಹೆಚ್ಚಾಗಿ ಮಾವಿನ ಹಣ್ಣು ಸಿಗ್ತದೆ ಇದರಿಂದ ಹೆಚ್ಚಿನ ರಸಾಯನಗಳನ್ನು ಕೂಡ ಮಾಡ್ತಾರೆ ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ಇರ್ತದೆ ಅಥವಾ ಹೆಚ್ಚಿನ ಜನ ಇದನ್ನು ಈ ಕಾಲದಲ್ಲಿ ಬಳಸ್ತಾರೆ